ನಾನು ಮಹತ್ವದ ನಿರ್ಧಾರ ನನ್ನ ಲೈಫಲ್ಲಿ ತಗೊಂಡಿದ್ದು ಏನು ಅಂದರೆ ನನ್ಗೆ ಗೋರ್ಮೆಂಟ್ ಉದ್ಯೋಗ ಅನ್ನೋದು ನನಗೆ ಲೈಫಲ್ಲಿ ಮಾಡಲೇಬೇಕು ನಾನು ಸ್ಟೂಡೆಂಟ್ಸ್ಗೆ ನಾನು ಕ್ಲಾಸಸ್ ಕೊಡಬೇಕು ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅನ್ನೋದು ನಾನು ಎರಡು ಸಾವಿರದ ಹದಿನೈದರಲ್ಲಿ ನನ್ನದು ಏನು ಬಿ ಎಡ್ ಕಂಪ್ಲೀಟ್ ಆಗಿ ನಾನು ಆಚೆ ಬಂದೆನೋ ಆವಾಗ ಗೌರ್ಮೆಂಟ್ ಉದ್ಯೋಗಕ್ಕೆ ತುಂಬ ಅವಕಾಶಗಳಿತ್ತು ಆವಾಗ ನಮ್ಮ ಗೌರ್ಮೆಂಟು ಉದ್ಯೋಗಕ್ಕೆ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿದ್ರು ನಾನು ಮಾಡುವ ನೋಟಿಫಿಕೇಷನ್ ಮಾಡುವಾಗ ನಾನು ನಾನು ಓದಬೇಕು ಅಂತ ನಮ್ಮ ಆಂಧ್ರ ಡಿಸ್ಟಿಕ್ಕಲ್ಲಿ ವೆಸ್ಟ್ ಗೋದಾವರಿ ಅವನಿಗಡ್ಡೆಗೆ ಹೋಗಿದ್ದೆ ಅಂದರೆ ಇಡೀ ಸ್ಟೇಟ್ಗೆ ಈಸ್ ಎ ಫೇಮಸ್ ಕೋಚಿಂಗ್ ಸೆಂಟರ್ ಅದು ಅಲ್ಲಿ ಪ್ರತಿ ದಿನಕ್ಕೆ ಮಿನಿಮಮ್ ಅಂದ್ರೂ ಹನ್ನೆರಡು ಗಂಟೆಯಿಂದ ಹದಿನೈದು ಗಂಟೆ ಓದಿಸೋರು ಅವಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿತ್ತು ಎಸ್ ನನಗೆ ಗೌರ್ಮೆಂಟ್ ಉದ್ಯೋಗ ಬರುತ್ತೆ ಬಂದ ತಕ್ಷಣ ನನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂತ ಹೇಳುವಾಗ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸರ್ತಿ ಗೌರ್ಮೆಂಟ್ ಏನಂತ ಏನಂತ ನೋಟಿಫಿಕೇಶನ್ ಬಿಡ್ತೋ ಎರಡು ಸಾವಿರ ಹದಿಮೂರರಲ್ಲಿ ನಮ್ಮ ಆಂಧ್ರದಲ್ಲಿ ವೈ ಎಸ್ ರಾಜಶೇಖರ್ ರೆಡ್ಡಿ ತೀರ್ಕೊಂಡಾದ ಮೇಲೆ ತೆಲಂಗಾಣ ಆಂಧ್ರ ಡಿವೈಡ್ ಆಗಬೇಕು ಅಂತ ಇಡೀ ಫುಲ್ ಎರಡು ರಾಷ್ಟ್ರಗಳಲ್ಲಿ ಗಲಾಟೆ ನಡೆಯಿತು ಆವಾಗ ಎರಡು ಸಾವಿರ ಹದಿಮೂರರಲ್ಲಿ ಸ್ಟೇಟ್ ಡಿವೈಡ್ ಮಾಡೋಕ್ಕೆ ಸ್ಟಾಟಾಗಿ ಸ್ಟೇಟ್ ಡಿವೈಡ್ ಮಾಡಿದ್ರು ಆವಾಗ ಏನಾಯ್ತು ಅಂದರೆ ಗೌರ್ಮೆಂಟ್ ಬಿಟ್ಟಿದ್ದ ನೋಟಿಫಿಕೇಶನ್ ಸ್ಟಾಪ್ ಆಯಿತು ಸ್ಟಾಫ್ ಆದ ತಕ್ಷಣ ನಾವು ಇ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಫೀಸ್ ಕಟ್ಟಿ ಕೋಚಿಂಗ್ ಹೋಗಿದ್ರುನು ಅಲ್ಲಿ ಗಲಾಟೆಯಲ್ಲಿ ಏನೂ ಕ್ಲಾಸಸ್ಸು ನೆಡೆದಿಲ್ಲ ಇದ್ದಕ್ಕಿದ್ದಂಗೆ ಕ್ಲಾಸಸ್ ಎಲ್ಲ ಸ್ಟಾಪ್ ಆಯಿತು ಎರಡು ಸ್ಟೇಟ್ ಅವರೂ ಗಲಾಟೆ ಮಾಡ್ತಿದ್ದಾರೆ ಸ್ಟೇಟ್ ಡಿವೈಡ್ ಆಗಬೇಕು ಅಂತ ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾಪ್ ಆಗೋಯಿತು ಎಲ್ಲ ನಾವು ವಾಪಾಸ್ ಬಂದುಬಿಟ್ವಿ ಆದ್ರೆ ಮತ್ತೆ ಸ್ಟೇಟ್ ಡಿವೈಡ್ ಆಗಿ ಆಗುತ್ತೆ ಅನ್ನೋ ಮುಂಚೆ ತ್ರೀ ಮಂತ್ಸ್ ಮುಂಚೆ ಜಾಬ್ ನೋಟಿಫಿಕೇಶನ್ ಏನಾಗ್ ಏನಂತ ನೀವು ಬಿಟ್ಟಿದ್ದೀರೋ ಅದು ಕಂಪ್ಲೀಟ್ ಮಾಡಲೇಬೇಕಂತ ಮತ್ತೆ ಸೆಂಟ್ರಲ್ ಗೋರ್ಮೆಂಟ್ ಆರ್ಡ್ರ್ ಮಾಡಿದ್ರು ಆವಾಗ್ ಏನಾಗಿತ್ತು ನಾವು ಏನಾಗಿ ಸಫರಾಗಿ ಬಂದ್ಬಿಟ್ವೋ ಇಷ್ಟು ದಿನ ಓದಿದ್ದು ಮತ್ತೆ ನಾವು ಮನೆಗೆ ಹೋಗ್ ಬಂದ್ರು ತುಂಬ ಸ್ವಲ್ಪ ಈಗ ನಮಗೆ ಉದ್ಯೋಗ ಬರೋಲ್ಲ ಮುಗಿಯಿತು ಸ್ಟೇಟ್ ಡಿವೈಡ್ ಆಯಿತು ಅಂತ ಮತ್ತೆ ಆವಾಗ್ ಇದಕಿದಂಗೆ ಮೂರು ತಿಂಗ್ಳಲ್ಲೇ ಮತ್ತೆ ಸೆಂಟ್ರಲ್ ಗೋರ್ಮೆಂಟ್ ಸ್ಟಾರ್ಟ್ ಮಾಡಿ ನ್ಯೂ ನೋಟಿಫಿಕೇಶನ್ ಏನು ಬಿಟ್ಟಿದ್ದರು ಅದಕ್ ನೀವು ನ್ಯೂ ಸ್ಟೇಟ್ಗಳಲ್ಲಿ ಏನೇನು ಡಿಸ್ಟಿಕ್ಗಳು ಏನು ವೇಕೆನ್ಸೀಸ್ ಅದು ಫಿಲ್ ಮಾಡ್ಬೋದು ಮತ್ತೆ ನಾವು ಹೋಗಿ ಮೂರು ತಿಂಗಳು ಮತ್ತೆ ಕೋಚಿಂಗ್ ತಗೊಂಡ್ರು ಎಲ್ಲ ಆವಾಗ್ ನಮ್ಮ ಲೈಫಲ್ಲಿ ಓದಿದ್ದು ಇಷ್ಟು ವರ್ಷ ನಾವು ಒಂದನೇ ಕ್ಲಾಸಿಂದ ಬಿ ಇ ಡಿವರ್ಗೂ ಯಾವತ್ತೂ ಓದಿಲ್ಲ ಅಂದರೆ ದಿನಕ್ಕೆ ಮಿನಿಮಮ್ ಹದಿನೈದು ಅವರ್ ಓದಿದ್ವಿ ಅಂದರೆ ಒಂದು ಕಾನ್ಫಿಡೆನ್ಸ್ ಬಂತು ನಮಗೆ ಜಾಬ್ ಬರುತ್ತೆ ಅಂತ ಜಾಬ್ ಬರುತ್ತೆ ಅಂತ ಎಕ್ಸಾಮ್ಸ್ ಎಲ್ಲ ಬರೆದ್ವಿ ಮೂರು ತಿಂಗ್ಳು ಎಲ್ಲ ಚೆನ್ನಾಗಿ ಓದಿ ಓದಿ ನಮಗೆ ಎಕ್ಸಾಮೆಲ್ಲ ಬರ್ದು ಒಂದು ತಿಂಗ್ಳಲ್ ನೋಟಿಫಿಕೆ ಸಾರಿ ಎಕ್ಸಾಮ್ ಬರ್ದು ಎಲ್ಲ ರಿಜಲ್ಟ್ ಬಂತು ಎಕ್ಸಾಮ್ ಬರ್ದಾದ ಮೇಲೆ ಆವಾಗ ನಮ್ಮ ಟೀಮಲ್ಲಿ ನಾವು ಆರು ಜನ ಇದ್ವಿ ಆರು ಜನ್ರಲ್ಲಿ ಇಬ್ಬರಿಗೆ ಜಾಬ್ ಬಂದಿತ್ತು ಆ್ಯಕ್ಚುವಲಿ ನಾಲ್ಕು ಜನ ಸೆಲೆಕ್ಟ್ ಆಗಿದ್ವಿ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದರಲ್ಲಿ ನನ್ನ ಲೈಫೇ ನನ್ನ ಫ್ರೆಂಡ್ಸ್ಗೆ ತುಂಬ ಅವ್ರ ಜಾಬ್ ಬಂತು ಅನ್ನೋಕ್ಕಿಂತ ನನಗೆ ಜಾಬ್ ಯಾವಥರ ಮಿಸ್ ಆಯ್ತು ಅನ್ನೋದು ತುಂಬ ಎಲ್ಲರಿಗೂ ನಮ್ಮ ಟೀಮಲ್ಲಿ ಬೇಜಾರಾಯ್ತು ಏನಂದರೆ ನಮಗೆ ಟೀಚರ್ ಟ್ರೈನಿಂಗ್ ಟೆಸ್ಟ್ ಅಂತ ಇರುತ್ತೆ ಅದು ಇಪ್ಪತ್ತು ಪರ್ಸೆಂಟು ಆ ಜಾಬ್ಗೆ ವೇಕೆನ್ಸಿ ತೊಗೊಂತಾರೆ ಆವಾಗ ಏನಾಗಿತ್ತು ಅಂದರೆ ನನಗೆ ಫಾಟ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈಯ್ ಕೆ ನನಗೆ ಮಾಕ್ಸ್ ಬಂದಿತ್ತು ಅದರಲ್ಲಿ ಮತ್ತು ಒಂದು ಹುಡ್ಗಿಗೆ ಫಾಟ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ನನಗೆ ಫೈವ್ ಇತ್ತು ಪಾಯಿಂಟ್ ಫೈವ್ ಪರ್ಸೆಂಟು ಮತ್ತು ಆ ಹುಡ್ಗಿಗೆ ಪಾಯಿಂಟ್ ಸೆವೆಂಟಿ ಇತ್ತು ಅಂದರೆ ಆ ಹುಡ್ಗಿ ಜಸ್ಟ್ ಮಿಸ್ ಆದರೆ ನನ್ನದೇ ಜಾಬ್ ಅಂದರೆ ಲೇಡಿಸ್ ರಿಜರ್ವೇಶನ್ ಆಗಿರೋದರಿಂದ ಪಾಯಿಂಟ್ ಫೈವಲ್ಲಿ ನನಗೆ ಜಾಬ್ ಮಿಸ್ ಆಗೋಯಿತು ಆವತ್ತು ನಾನು ತುಂಬ ಸಫರಾಗಿ ಹತ್ತತ್ರ ಒಂದು ಟೂ ಇಯರ್ಸ್ ನಾನು ತುಂಬ ಲೈಫಲ್ಲಿ ತುಂಬ ಬೇಜಾರು ಮಾಡಿಕೊಂಡೆ ಇಮ್ಮಿಡಿಯೇಟ್ಲಿ ನನ್ನ ಒಂದು ಟೀಚರ್ರು ನಾನು ಯಾವಾಗ ಪಿ ಯು ಸಿಲ್ಲಿ ಓದ್ತಾ ಇದ್ದೆನೋ ಆ ಟೀಚರ್ ಏಯ್ ಜಾಬೇ ಅಂತ ಲೈಫ್ ಅಲ್ಲ ಏನು ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೋ ಬೇಕಿದ್ದರೆ ನಾವು ಗೌರ್ಮೆಂಟ್ ಜಾಬ್ ಮಾಡ್ತೇನೆ ನೀನು ಬೆಂಗ್ಳೂರ್ಗೆ ಹೋಗಿದ್ಯಾ ಅಲ್ಲೇ ನೀವು ಒಳ್ಳೇ ಜಾಬ್ ಮಾಡಿ ನೀವು ಟೀಚಿಂಗೇ ಮಾಡಿ ನಿಮ್ಗಂತೂ ಒಂದು ಒಳ್ಳೇ ಜಾಬ್ ಸಿಕ್ಕುತ್ತೆ ಅಂತ ಎಂಕ್ರೇಜ್ ಮಾಡಿದ್ರು ಆದ್ರೂ ನಾನು ಕೇಳ್ಕೊಳ್ಲಿಲ್ಲ ಮತ್ತೆ ಅವ್ರು ನನಗೆ ಫಲ್ ಏನು ಮಾಡ್ತಾ ಇದೀಯ ಏನು ಜಾಬ್ ಮಾಡ್ತಾ ಇದೀಯ ಏನು ಅಂತ ಮತ್ತೆ ನನ್ನ ಮೇಡಮ್ಮು ಅವತ್ತಿಂದ ಬಿಡ್ಲಿಲ್ಲ ತ್ರೀ ಮಂತ್ಸ್ ನನಗೆ ಫಾಲೋ ಅಪ್ ಮಾಡಿದ್ರು ಮತ್ತು ನಾನು ಒಂದು ಆರ್ಗ್ನೇಶನಲ್ಲಿ ಜಾಬ್ಗೆ ಸೇರಿಕೊಂಡೆ ಇವತ್ತು ನಾನು ಮೇಡಮ್ ಆವತ್ತು ನಾನು ಸೇರಿದ್ದು ಎಂಟು ಸಾವಿರ ಸಂಬ್ಳ ಬಟ್ ಇವತ್ತು ನಾನು ನನ್ನ ಗೌರ್ಮೆಂಟ್ ಜಾಬ್ಕಿಂತ ನಾನಿವತ್ತು ಜಾಸ್ತಿ ದುಡೀತ ಇದ್ದೀನಿ ಅನ್ನೋದು ತುಂಬ ಹ್ಯಾಪಿ ಇದೆ ಬಟ್ ಅವ್ರ್ಗೆ ಅಷ್ಟು ಪ್ರೆಷರ್ ಇರುತ್ತೆ ಸರ್ವೇ ಮಾಡಬೇಕು ಪ್ರತಿ ಒಂದಕ್ಕೂ ಹೋಗ್ಬೇಕು ಬಟ್ಟು ನನಗೆ ನಾನು ಮಾಡ್ತಾ ಇದ್ದೀನಿ ನನ್ನ ಕೆಳಗೆ ಇನ್ನೂ ನಾಲ್ಕು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಅದರಿಂದ ನನಗೆ ಗೌರ್ಮೆಂಟ್ ಜಾಬೇ ಅಂತಲ್ಲ ಲೈಫು ನಮ್ಮ ಕಾಲ ಮೇಲೆ ನಾವು ನಿತ್ಕೊಂಡು ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ನಾನೂ ಒಂದು ಆರ್ಗ್ನೇಶನ್ ಸ್ಟಾರ್ಟ್ ಮಾಡಿ ಮೇಡಮ್ಮಿಗೆ ಬಂದು ಇನ್ವೈಟ್ ಮಾಡಿ ಆವತ್ತೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅದರಿಂದ ನಾನು ತುಂಬ ಖುಷಿಪಟ್ಟೆ ಓಕೆ